ಹಾಂ ಹೇಳಿ ಹೌದು ಹೇಳಿ ಹೌದಾ ನೀವು ನಮ್ಮ ಹಳೆ ಹಳೇ ಕಸ್ಟಮರೇನಾ ಹೌದ ಹೆಸರೇನು ಹೆಸ್ರು ಹೆಸರೇನು ಓ ಹೌದು ಕಾವ್ಯ ಗೌವ್ಕರ್ ಓ ಹೋ ಓಕೆ ಓಕೆ ಹನ್ಮಟ್ಟಲ್ಲಾ ಹಾಂ ಹಾಂ ಹಾಂ ಹಾಂ ಏನು ಬೇಕಾಗಿತ್ತು ಹೇಳಿ ಹಾಂ ನೆಕ್ಲೆಸ್ ಮಾಡಿಸಿದ್ರಾ

ಈಗ ಈಗ ನೋಡಿ ಒಂದು ತೊಲ ಅಂತೇಳಲ್ಲ ಹತ್ತು ಗ್ರಾಮಿಗೆ ಅರವತ್ತು ಸಾವಿರ ಆಗಿದೆ ಹಾಂ ಹತ್ತು ಹತ್ತು ಗ್ರಾಮಿಗೆ ಇಲ್ಲಕ ಮುಂದೆ ಕಡಿಮೆ ಆಗೋದು ಡೌಟು ಆದರೆ ಈ ಮೋದಿ ಗೌರ್ಮೆಂಟ್ ಬಂದಿದೆ ಅಲಾ ಮೋದಿ ಗೌರ್ಮೆಂಟ್ ಬಂದಾವಾಗ ಈಗ ಹತ್ತು ಸಾ ಹತ್ತು ಗ್ರಾಮಿಗೆ ಅರ್ವತ್ತು ಸಾವಿರ ಇದೆ ಮುಂದೆ ಯಾವ್ಯಾವ ಗೌರ್ಮೆಂಟ್ ಬರುತ್ತೆ ಏನು ಗೊತ್ತಿಲ್ಲ ಅದು ನನಗೆ ಆದರೆ ಇವತ್ತಿನ ರೇಟ್ ಅಲ್ಲಿ ಅರ್ವತ್ತು ಸಾವಿರದ ಎರಡು ನೂರು ರುಪಾಯ್ ಇದೆ ಕಡಿಮೆ ಆಗೋದು ಡೌಟು ನೀವು ಅವಾಗ ಕಡಿಮೆ ಆದವಾಗ ಮಾಡಿಸ್ಕೊಳ್ ಬೇಕ್ ನಿಮ್ಗೆ ಹೇಳಿದ್ನಲ್ಲ ನಾನು ಹಾಂ ಅದೇ ಈಗ ಅಂತ್ರ ಅರ್ವತ್ತು ಸಾವಿರನೇ ಇದೆ ಕೆ ಡಿ ಎಮ್ ಆದರೆ ಕೆ ಡಿ ಎಮ್ ಆದರೆ ಅರ್ವತ್ತೊಂದು ಎಂಟ್ನೂರು ಆಗುತ್ತೆ ಹಾಂ ಕೆ ಡಿ ಎಮ್ ಎಲ್ಲ ಚಲೋ ಇರುತ್ತೆ ಹಾಂ ಹೇಳಿ ಹೇಳಿ ಎಲ್ಲ ನೆಕ್ಲೆಸ್ ಮಾಡ್ಸೋದಿದ್ರೆ ಹೊಸ ಹೊಸ ಪ್ಯಾಟರ್ನಲ್ಲಿ ಬಂದಿದೆ ಬನ್ನೀ ಶಾಪಿಗೆ ಬನ್ನೀ ಹಾಂ ರವಿವಾರ ಹಾಪ್ ಡೇ ಓಪನ್ ಇರುತ್ತೆ ಒಂದು ನೆಕ್ಲೆಸ್ ಅಂತ ಹೇಳಿದರೆ ಮಿನಿಮಮ್ ಒಂದು ಹದಿನೈದು ಗ್ರಾಮಿಂದ್ ಮಾಡಿಸ್ಬೋದು ಹದಿನೈದು ಗ್ರಾಮಿಂದ ಸ್ಟಾರ್ಟ್ ಮಾಡಿದರೆ ಸ್ವಲ್ಪ ಚಲೋ ಬರುತ್ತೆ ನಿಮಗೆ

ಅದ್ನೇ ಹತ್ತು ಗ್ರಾಮಿಗೆ ಅರ್ವತೊಂದು ಅಂದರೆ ಹದಿನೈದು ಗ್ರಾಮಿಗೆ ಒಂದು ಒಂದು ಲಕ್ಷ ಚಿಲ್ಲರೆ ಆಗುತ್ತೆ ಅಮ್ಮ ಹಾಂ ಆಯ್ತು ಸರಿ ರವಿವಾರ ಬನ್ನಿ ಹಾಂ ಹಾಂ ಆಯ್ತು ಸರಿ ಸರಿ ಸರಿ ಸರಿ ಅಡ್ಡಿಲ್ಲ